ಹಲೋ ನಮಸ್ಕಾರ ಸರ್ ನನ್ನ ಹೆಸರು ಲಕ್ಷ್ಮಣ್ ಪಿರ್ಗಾರ್ ಅಂತ್ಹೇಳಿ ಭಾಗ್ಯ ನಗರದಿಂದ ಮಾತಾಡಕೆ ಹತ್ತೀನಿ ಅದು ನೀವು ಮೊನ್ನೆ ಒಂದು ಸಿಲಿಂಡ್ರ್ ಕೊಟ್ಟಿದ್ರಲ್ಲಾ ಅದು ಏನೋ ಸಮಸ್ಯೆ ಇದೆ ನೋಡ್ರಿ ಅದು ಭಾಳ ಹೊಗೆ ಇದು ಏನು ಗಾಳಿ ಬರುತ್ತಾ ಇದೆ ಅದಕ್ಕಾಗಿ ಅದು ಸರಿ ಇಲ್ಲ ದಯವಿಟ್ಟು ಈ ಥರ ನಮ್ಮಂತ ಕಸ್ಟಮರ್ಗಳಿಗೆ ಮಾಡಬೇಡಿ ಯಾಕೆಂತಂದ್ರೆ ನಾವು ಈ ನಮ್ಮ ಮಿಸ್ಸಸ್ ಮೇಲೆ ಬಿಟ್ಟು ಹೋಗಿಬಿಟ್ಟಿರ್ತೀವಿ ನೀವು ಆ ಥರ ಕೊಟ್ಬಿಟ್ರೆ ಅವ್ರು ಪಾಪ ಭಯ ಪಟ್ಕೊಂಬಿಡ್ತಾರೆ ಈ ಥರದ ಒಂದು ಸರ್ವೀಸನ್ನು ಕೊಡೋದನ್ನು ನಿಲ್ಸಿ ಸ್ವಲ್ಪ ನಿಮ್ಮ ಏನು ಕೊಡಾಕೆ ಬರತಕ್ಕಂತ ಸ್ಟಾಫ್ಗಳಿಗೂ ಅದನ್ನು ಕೇರ್ಫುಲ್ಲಾಗಿ ಕಂಪ್ನಿ ಒಳಗಡೆಯೆ ಸರಿಯಾಗಿ ಚೆಕ್ ಮಾಡಿಸಿ ನೀಟಾಗಿ ಇದನ್ನು ಮಾಡಿಸಿ ಕಳಿಸಿಕೊಟ್ರೆ ಬುಹುಶಃ ನಮಗೆ ಅನುಕೂಲಾಗ್ತದೆ ನಾವು ಇನ್ನೊಂದುಸಲ ನಮ್ಗೆ ನೋಡಪ್ಪ ನಮ್ಮ ಸಿಲಿಂಡ್ರದ್ದು ಎಷ್ಟು ಚೆನ್ನಾಗಿದ್ದಾರೆ ಅಂತ್ಹೇಳಿ ನಾವು ಅದನ್ನು ಸ್ವೀಕರಿಸ್ತೀವಿ ಸರ್ ದಯವಿಟ್ಟು ಈ ಥರದ್ದನ್ನು ದಯವಿಟ್ಟು ಸ್ವಲ್ಪ ನಿಮ್ಮ ಸ್ಟಾಫುಗಳಿಗೆ ಅಥವಾ ನಿಮ್ಮ ಎಲ್ ಪಿ ಜಿ ಕಂಪ್ನಿಯವರಿಗೆ ನನ್ನ ರಿಕ್ವೆಸ್ಟನ್ನು ಅವರಿಗೆ ನನ್ನ ರಿಕ್ವೆಸ್ಟ್ ಅನ್ನೋದಕ್ಕಿಂತ ಇದೊಂದು ಕಂಪ್ಲೇಂಟ್ ಇದು ಅದೇ ಈ ಕಂಪ್ಲೇಂಟನ್ನು ದಯವಿಟ್ಟು ಅವರಿಗೆ ತಿಳಿಸಿ ಸರ್ ನಾನು ಹಿಂಗೆ ನೇರವಾಗಿ ನಿಮಗೆ ಬೈತಾ ಇದ್ದೇನೆ ಅಥವಾ ಹಿಂಗೆ ಮಾತಾಡ್ತಾ ಇದ್ದೀನಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅದನ್ನು ಸ್ವಲ್ಪ ತೊಗೊಂಡು ನೆಕ್ಸ್ಟ್ ನಮ್ಗೆ ನೆಕ್ಸ್ಟ್ ಮಂತಿಂದ ಸಿಲಿಂಡ್ರ್ ಕೊಡಬೇಕಾದ್ರೆ ಸರಿಯಾಗಿ ಕೊಡಿ ಮತ್ತು ಈ ಥರದ ದುರ್ಘಟನೆಗಳು ನಡಿದಾಗೆ ನಾವು ನೋಡ್ಕೋಬೇಕು ಈ ಥರದ ಒಂದೊಂದು ಸಣ್ಣ ಸಣ್ಣ ಸಮಸ್ಯೆಗಳನ್ನು ಸರಿಪಡಿಸಿದ್ರೆ ಬಹುಶಃ ಯಾವ ದುರ್ಘಟನೆಗಳು ನಡೀದ ಹಾಗೆ ನಾವು ನೋಡ್ಕೋಬಹುದು ಜೀವ ಅಂತಂದ್ರೆ ಅಮೂಲ್ಯ ಅಲ್ಲವಾ ಸರ್ ಈಗ ಒಂದು ಜೀವ ಹೋದರೆ ಅದಕ್ಕೆ ಕಾರಣ್ರು ಯಾರು ನೀವು ಕಾರಣ್ರು ಆಗ್ತೀರಾ ಹಾಂ ಆ ಜೀವ ನೀವು ತಂದು ಕೊಡ್ತೀರಾ ದಯವಿಟ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಇದು ಮಾಡಿ